ಹಾಂ ಹೌದು ಮೇಡಮ್ ಹೇಳಿ ಏನಾಗಬೇಕಾಗಿತ್ತು

ಹಾಂ ಹೌದು ನಿಮ್ಗೆ ಅವರು ಇಷ್ಟು ಇಷ್ಟೇ ಅಂತ ಹಾಕಿರ್ತಾರೆ ಅದು ನಿಮಗೆ ಮಂತಿಗೆ ನಿಮಗೆ ಇಪ್ಪತ್ತೈದು ದಿನಕ್ಕೆ ಒಂದು ಸಿಗುತ್ತೆ ಮೇಡಮ್ ಆಂ ಹೌದಾ ಓಹ್ ಹಾಗಾದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ಇದು ಪೇ ಮಾಡಬೇಕಾಗುತ್ತೆ ಫೈನ್ ಪೇ ಮಾಡಬೇಕಾಗುತ್ತೆ ಅಕಸ್ಮಾತ್ ತೊಗೋಬೇಕಂದ್ರೆ ಓಹ್ ಅದು ನಿಮ್ಮ ಓಹ್ ಹೌದು ನಿಮ್ದು ಇದೇ ನಿಮ್ಮದು ಸಬ್ಸಿಡಿ ಬರುವಂಥದ್ದೇ ಇದು ಅಲ್ಲವ ಹೌದ ಹಾಗಾದರೆ ನಾನು ನಿಮ್ಗೊಂದು ಕೆಲಸ ಮಾಡಿ ನಾನು ನಿಮಗೊಂದು ನಂಬರ ಹೇಳ್ತೀನಿ ಆ ನಂಬರಿಗೆ ಹೋಗಿ ನೀವೊಂದು ಒಂದು ರಿಕ್ವೆಸ್ಟ್ ಕಳಿಸಿ ಅವ್ರ ಹತ್ತಿರ ಅವ್ರು ಹೇಳ್ತಾರೆ ನಿಮಗೆ ಏನೇನು ಮಾಡಬೇಕು ಅಂತ ನೀವು ಅವರು ನಿಮಗೆ ಆಂ ನಿಮಗೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಕೊಡ್ತಾರೆ ಮೋಸ್ಟ್ಲಿ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಸಿಲಿಂಡರ್ ಆಗ್ಬೋ ಆಗಬೇಕು ಮೇಡಮ್ ಮಂತ್ಲಿ ಟೂ ಬೇಕಾ ನಿಮ್ಮ ಮನೇಲ್ಲಿ ಎಷ್ಟು ಜನ ಇದ್ದಾರೆ ಓಹ್ ಹಾಗಾದರೆ ನೀವು ಅಲ್ಲಿ ನಿಮ್ಮದು ಫ್ಯಾಮಿಲಿದು ಇದು ಮೆನ್ಷನ್ ಮಾಡಬೇಕಾಗುತ್ತೆ ಎಷ್ಟು ಜನ ಇದ್ದಾರೆ ಮತ್ತು ನಿಮ್ದು ಯಾಕೆ ಯೂಸ್ ಆಗುತ್ತೆ ಅಂತ ಒಂದು ಅವ್ರು ಕೇಳ್ತಾರೆ ಒಂದು ಸ್ವಲ್ಪ ಇಂಟರ್ವ್ಯೂ ಥರ ಮಾಡ್ತಾರೆ ಅವ್ರು ಅದನ್ನು ನೀವು ಅವ್ರ ಹತ್ತಿರ ಒಂದು ಕೇಳಿ ಅದಾದ ಮೇಲೆ ನಿಮ್ಮದು ಲ್ಯಾಂಗ್ವೇಜ್ ಎಲ್ಲ ಹೇಳ್ತಾರೆ ನೀವು ಅದು ನಿಮಗೆ ಗೊತ್ತಲ್ವ ನೀವು ಓದಿದ್ದೀರ ನೀವು ಮಾಡ್ತೀರ ಅಲ್ಲಿ ಹಾಂ ನೀವು ಮಾಡಿ ಆದ ಮೇಲೆ ನಮ್ಗೆ ಅವ್ರು ಒಂದು ಸ್ಲಿಪ್ ಕಳಿಸ್ತಾರೆ ಆ ಸ್ಲಿಪ್ಪನ್ನು ನೀವು ನನಗೆ ವಾಟ್ಸಪ್ ಮಾಡಿ ನಾನು ನಿಮ್ಗೆ ಅದ್ರ ಬೇಸ್ ಮೇಲೆ ನಾನು ನಿಮ್ಗೆ ಸಿಲಿಂಡ್ರೂ ಕೊಡ್ತೀನಿ ಮೇಡಮ್ ಆದರೆ ನಿಮಗೆ ಒಂದೊಂದು ಸ್ವಲ್ಪ ಎಕ್ಸ್ಟ್ರಾ ಬೀಳಬಹ್ದು ಒಂದು

ಓಹ್ ಹೌದಾ

ಓಕೆ ನೀವು ಅಕಸ್ಮಾತ್ ಬೇಕಾದ್ರೆ ಅವ್ರು ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತೇನೋ ಕೊಡ್ತಾರೆ ಒಂದು ಸಲ ಏನಕ್ಕೂ ಅದು ವಿಚಾರಿಸಿ ನೀವು ಅಕಸ್ಮಾತ್ ಅದು ನಿಮಗೆ ಸಿಗುತ್ತೆ ಅಂತ ಅಂದರೆ ನಾನು ನೀನು ನನಗೆ ಅದ್ರದ್ದು ಅದೇನೋ ಸ್ಲಿಪ್ ಇದೆ ಅದು ಕಳಿಸಿ ನಾನು ನಿಮಗೆ ಸಿಲಿಂಡ್ರು ಜೊತೆಗೆ ನಿಮಗೆ ಅದ್ರದ್ದು ಎಷ್ಟು ದುಡ್ಡು ಅಂತ ನಿಮಗೆ ಹೇಳ್ತೀನಿ ಹಾಂ ಹೌದು ನಾನು ನಿಮಗೆ ಈಗ ಕಳಿಸ್ತೀನಿ ಆ ಉ ಫೋನ್ ನಂಬರು ನೀವು ಅದಕ್ಕೊಂದು ಫೋನ್ ಮಾಡಿ ಏನು ಅಂತ ನೀವು ಅವ್ರನ್ನ ವಿಚಾರಿಸಿ ಓಕೆ ತ್ಯಾಂಕ್ ಯು